ನಾನು ಬಿ ಎ ಡಿಗ್ರಿಯನ್ನು ಪಾಸ್ ಮಾಡಿರುತ್ತೇನೆ ಆದರೆ ನಾನು ಕೆಲಸ ಮಾಡುತ್ತಿರುವುದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ನಲ್ಲಿ ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡಿರುತ್ತೇನೆ ಬಿ ಎಯಲ್ಲಿ ಓದಿರುವ ವಿಷಯಕ್ಕೂ ಬ್ಯಾಂಕಿಂಗ್ ಕ್ಷೇತ್ರಕ್ಕೂ ಯಾವ ಸಂಬಂಧವೇ ಇರುವುದಿಲ್ಲ ಆದರಿಂದ ಇದರಲ್ಲಿ ಬ್ಯಾಂಕಿಂಗ್ನಲ್ಲಿ ನಾನು ಕೆಲಸ ಮಾಡುತ್ತಿರುವುದೇ ನನ್ನ ದೊಡ್ಡ ಸಾಧನೆ